ನನ್ನೆಸರು ತುಳಸಿ ಮೂಲತಃ ಗ್ರಾಮೀಣ ಪ್ರದೇಶದ ಹುಡುಗಿ ಅಂತ ಹೇಳ್ಬೋದು ಒಂದನೆ ತರಗತಿಯಿಂದ ಐದನೆ ತರಗತಿವರೆಗು ಗ್ರಾಮೀಣ ಪ್ರದೇಶದಲ್ಲೆ ನಾನು ವಿದ್ಯಾಭ್ಯಾಸನ ಮುಗಿಸ್ತಿನಿ ಅದಾದಮೇಲೆ ಐದನೆ ಕ್ಲಾಸಲ್ಲಿ ಮೊರಾರ್ಜಿ ಎಕ್ಸಾಮ್ ಬರಿತೀನಿ ಬರೆದಾದ್ಮೇಲೆ ದೇವ್ರಕೋಟದಲ್ಲಿ ಸೀಟ್ ಆಗುತ್ತೆ ಆರನೆ ತರಗತಿಯಿಂದ ಹತ್ತನೆ ತರಗತಿವರೆಗು ಕೂಡ ನಾನು ಐದು ವರ್ಷ ಆಸ್ಟೆಲಲ್ಲೆ ಕಳೆದಿದ್ದು ದೇವ್ರಕೋಟದಲ್ಲಿ ಆ ಒಂದು ಐದು ವರ್ಷದ ಅವಧಿ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಬದಲಾವಣೆ ತಂದಂತಹ ದಿನಗಳು ನನ್ನಲ್ಲಿ ನಾನು ಅರಿತ್ಕೊಳ್ಳೋಕೆ ತುಂಬಾ ಸಹಾಯ ಆಯಿತು ಯಾಕೆಂದ್ರೆ ಅಷ್ಟು ಚಿಕ್ ವಯಸ್ಸಲ್ಲಿ ಹೇಗೆ ಅಂತ ಅಂದ್ಕೋಬೋದು ಹಾಸ್ಟೆಲ್ ಅಲ್ವಾ ಎಲ್ಲ ರೀತಿ ಪಾಠಗಳನ್ನು ಕಲಿಸತ್ತೆ ಅದು ಜೀವ್ನದ ಪಾಠ ಕಲಿಸತ್ತೆ ಜೊತೆಗೆ ವಿದ್ಯಾಭ್ಯಾಸದ ಪಾಠಗಳು ಕೂಡ ಕಲಿಸತ್ತೆ ನಮ್ಮ ಸೈನ್ಸ್ ಮೇಡಮ್ ಒಬ್ಬರು ಇದ್ದರು ಪ್ರಮೋದ ಅಂತ ಅವರಿಂದ ನನಗೆ ಸೈನ್ಸು ಸೈನ್ಸ್ ಸಬ್ಜೆಕ್ಟ್ ಅಂದರೆ ತುಂಬಾ ಇಷ್ಟ ಆಗೋದು ಯಾಕೆಂದ್ರೆ ಅವ್ರು ಮಾಡ್ತಕ್ಕಂತ ಸ್ಟೈಲ್ ಆ ಥರ ಇತ್ತು ಅವ್ರು ಹೇಳೋ ರೀತಿ ಮಕ್ಕಳಿಗೆ ಮಕ್ಳಿಗೆ ಕನ್ವೆ ಮಾಡೋ ರೀತಿ ಆ ಥರ ಇತ್ತು ಅದಾದಮೇಲೆ ನಾನು ಪಿ ಯುಗೆ ಚಿತ್ರದುರ್ಗ ಸೀಟ್ ಸಿಗುತ್ತೆ ಟೆಂತಲ್ಲಿ ನನ್ನದು ನೈನ್ಟಿ ಪರ್ಸೆಂಟ್ ಆಗಿರೋದರಿಂದ ಹೈಯೆಸ್ಟ್ ಸ್ಕೋರ್ ಅಂತ ಮೊರಾರ್ಜಿ ಟು ಮೊರಾರ್ಜಿ ಸೀಟ್ ಅನ್ನೋ ಒಂದು ಸ್ಕೀಮ್ ಮೇಲೆ ನನಗೆ ದುರ್ಗಾದಲ್ಲಿ ಮೊರಾರ್ಜಿ ಸೀಟೇ ಸಿಗುತ್ತೆ ಅಲ್ಲಿ ನಾನು ಸೈನ್ಸೇ ತಗೊಂಡೆ ಪಿ ಸಿ ಎಮ್ ಬಿ ಕಾಂಬಿನೇಶನಲ್ಲಿ ಸೈನ್ಸ್ ತಗೊಂಡೆ ಅಲ್ಲು ಅಷ್ಟೆ ಗುರುಬಸವಣ್ಣ ಸರ್ ಅಂತ ಒಬ್ಬರಿದ್ರು ಬಯೋಲಜಿ ಲೆಕ್ಚರರು ತುಂಬ ಅಂದರೆ ತುಂಬ ಚೆನ್ನಾಗಿ ಪಾಠ ಮಾಡೋರು ಅವ್ರು ಪಾಠ ಮಾಡೋ ರೀತಿ ಎಲ್ಲ ಮಕ್ಕಳನ್ನ ಅವ್ರ ಕಡೆ ಸೆಳಿಯೋ ರೀತಿ ಇರ್ತಿತ್ತು ಹಾಗಾಗಿ ನಾನು ಇಲ್ಲ ನಾನು ಆದರೆ ಇವ್ರ ಥರನೆ ಆಗಬೇಕು ನೆಕ್ಸ್ಟು ನನ್ನ ವೃತ್ತಿ ಜೀವನದಲ್ಲಿ ಆಯ್ಕೆ ಮಾಡೋದಾದರೆ ಶಿಕ್ಷಕರ ಪದವೀನೆ ಶಿಕ್ಷಕ ವೃತ್ತಿನೆ ರೂ ಆಯ್ಕೆ ಮಾಡಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ನನ್ನ ಮೈಂಡ್ಸೆಟ್ಟಲ್ಲಿ ಉಳ್ಕೊಂಬಿಡ್ತು ಅದಾದಮೇಲೆ ನನ್ನದು ಪಿ ಯುಲಿ ಒಳ್ಳೆ ರಿಸಲ್ಟ್ ಬಂತು ಶಿಕ್ಷಕ ವೃತ್ತಿನೆ ಆಯ್ಕೆ ಮಾಡ್ಕೊಬೇಕು ಅಂತ ಇದ್ದ ನನ್ನ ಮನಸ್ಥಿತಿಗೆ ನೆಕ್ಸ್ಟ್ ಬಿ ಎಸ್ ಸಿ ಮಾಡಿದೆ ಚಳ್ಳಕೆರೆಲ್ಲೇ ಬಿ ಎಸ್ ಸಿ ಮಾಡ್ತಾ ಮೂರು ವರ್ಷ ಮಾಡಿದೆ ಅಲ್ಲು ಅಷ್ಟೆ ತುಂಬ ನುರಿತ ಉಪನ್ಯಾಸಕರಿಂದ ನಾವು ಸ್ವಲ್ಪ ಪಳಗಿದ್ವಿ ಈಗ ಬಿ ಎಸ್ ಸಿ ಮುಗಿದಿದೆ ನೆಕ್ಸ್ಟ್ ಎಮ್ ಎಸ್ ಸಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಎಮ್ ಎಸ್ ಸಿ ಮುಗಿದಾದ್ಮೇಲೆ ಬಿ ಎಡ್ ಮಾಡ್ಕೊಂಡು ಒಳ್ಳೆ ಉಪನ್ಯಾಸಕರಾಗಿ ಹೊರಗ್ ಬರಬೇಕು ಮಕ್ಳಿಗೆ ಒಳ್ಳೆ ಒಳ್ಳೆ ರೀತಿಲಿ ಪಾಠ ಮಾಡ್ಬೇಕು ಮಕ್ಕಳನ್ನ ಒಳ್ಳೆ ಹಂತದವರ್ಗು ತಗೊಂಡ್ ಹೋಗ್ಬೇಕ್ ಅನ್ನೋದೆ ನನ್ನ ಆಸೆ